ಶಿಕ್ಷಣ ಅಂದರೆ ಒಂದು ಈಗಿನ ಸಮಾಜದಲ್ಲಿ ಒಂದು ಪ್ರಮುಖ ಒಂದು ಪಾತ್ರ ಇದೆ ನೀವು ಪ್ರತಿಯೊಬ್ಬರೂ ಒಂದು ಶಿಕ್ಷಣವನ್ನು ಪೂರ್ಣಗೊಳಿಸಲೇಬೇಕು ಕನಿಷ್ಠವಾಗಿ ಒಂದು ಹತ್ತನೆ ತರಗತಿಯಾದರೂ ಪೂರೈಸಿಕೊಳ್ಳಬೇಕು ಏಕಂದರೆ ಒಂದು ಸಮಾಜದಲ್ಲಿ ಇರಬೇಕಾದರೆ ನಾಲ್ಕು ಜನ್ರ ಹತ್ರ ಮಾತನಾಡುವಾಗ ಪ್ರತಿಯೊಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ತಲೇಲಿ ಇರಬೇಕು ಅಂದಾಗ ಒಂದು ಹತ್ತನೆ ತರಗತಿಯಾದ್ರು ಪಾಸ್ ಮಾಡಿಕೊಂಡಾಗ ನೀವು ಎಲ್ಲ ರೀತಿಯನ್ನು ಒಂದು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಈಗ ಟಿ ವಿಯಲ್ಲಿ ನ್ಯೂಸ್ ನೋಡುವುದಾಗಲಿ ಪೇಪರ್ ಓದುವುದು ಇವೆಲ್ಲ ಮಾಡುತ್ತಾ ಹೋದರೆ ನೀವು ಒಂದು ಆಗು ಹೋಗುಗಳ ವಿಷಯಗಳನ್ನು ತಿಳಿದುಕೊಂಡು ನೀವೂ ಅದ್ರ ಬಗ್ಗೆ ಯೋಚನೆ ಮಾಡುವ ಒಂದು ಶಕ್ತಿ ಸಿಗುತ್ತೆ ಅದರಿಂದ ಎಲ್ಲರೂ ಒಂದು ಹತ್ತನೆ ತರಗತಿ ತನ್ಕ ಆದರೂ ಓದುವುದು ಒಂದು ಮುಂದೆ ಓದಿದರೆ ಇನ್ನೂ ಒಳ್ಳೆಯದೆ ಯಾಕಂದರೆ ಸ್ವಲ್ಪ ಹತ್ತನೆ ತರಗತಿಯಲ್ಲಿ ಮುಗಿಸಿದರೆ ಏನು ಆ ರೀತಿ ಒಂದು ಶಿಕ್ಷಣ ಒಂದು ಸಿಗುತ್ತೆ ಅಷ್ಟೆ ಬಿಟ್ಟರೆ ಒಂದು ಸಮಾಜದಲ್ಲಿ ಇರೋಕ್ಕೆ ಒಂದು ಒಂದು ಸ್ಥಾನ ಒಂದು ಬೆಳ್ಸ್ಕೊಳ್ಬೌದು ಬಿಟ್ಟರೆ ಬೇರೆ ಏನು ಆಗೋದಿಲ್ಲ ಮುಂದೆ ಹೀಗೆ ಪಿ ಯು ಸಿ ಆಮೇಲೆ ಒಂದು ಯಾವ್ದಾರ ಒಂದು ಕೋರ್ಸ್ಗಳು ಡಿಗ್ರಿ ಮುಗಿಸಿದ್ರೆ ಒಂದು ಕೆಲ್ಸಗಳನ್ನು ಸಿಗುತ್ತೆ ಈಗ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣ ಸಿಗದೆ ಬರಿ ಒಂದು ಪ್ರೈಮರಿಯನ್ನು ಮುಗಿಸಿದರೆ ಅವರಿಗೆ ಬೇರೆ ರೀತಿ ಯಾವುದು ಆಗು ಹೋಗುಗಳು ಏನು ನಡೆಯುತ್ತೆ ಯಾವುದ್ರ ಬಗ್ಗೆ ಏನೂ ಒಂದು ಗಮನ ಇರೋದಿಲ್ಲ ಅದಕ್ಕೆ ಒಂದು ಕನಿಷ್ಠವಾದ ಒಂದು ಶಿಕ್ಷಣ ಕೊಟ್ಟರೆ ಅವರಿಗೆ ಒಂದು ಎದುರಿಸುವ ಒಂದು ಒಂದು ತಾಕತ್ತು ಸಿಗುತ್ತೆ ಈಗ ಎಲ್ಲರೂ ಒಂದು ಸ್ವಲ್ಪ ಶಿಕ್ಷಣದ ಬಗ್ಗೆ ಒಂದು ಸ್ವಲ್ಪ ಒಲವು ಜಾಸ್ತಿ ಮೂಡಿಸಬೇಕು ಆಮೇಲೆ ಒಂದು ಹತ್ತನೆ ತರಗತಿ ಮುಗಿಸಿದ್ರೆ ಒಂದು ರೋಝ್ಗಾರ್ ಲೋನ್ ಅನ್ನೊದ್ ಒಂದು ನಮ್ಮ ಗೌರ್ಮೆಂಟು ಮಾಡಿದ್ದಾರೆ ಅದು ನಿಮ್ಮ ಹತ್ತನೆ ತರಗತಿ ಮುಗಿದ ಅವರಿಗೆ ಒಂದು ಒಂದು ಲಕ್ಷ ಒಂದುವರೆ ಎರಡು ಲಕ್ಷದ ತನಕ ಒಂದು ಬ್ಯಾಂಕ್ ಲೋನ್ ನೀಡುತ್ತೆ ಅದರಿಂದ ನೀವು ಸ್ವಯಂ ಉದ್ಯೋಗಗಳನ್ನು ಶುರು ಮಾಡಿಕೊಳ್ಳಬಹುದು ಆದ್ದರಿಂದ ನಿಮ್ಮ ಬೇಕಾದ ಒಂದು ನಿಮ್ಮ ದಿನನಿತ್ಯದ ಕಷ್ಟಗಳನ್ನು ಅದರಲ್ಲಿ ನಿಭಾಯಿಸಿಸಗೊಳ್ಳಿ ಕ ಒಂದು ಅವಕಾಶ ಸಿಗುತ್ತೆ ಹಾಗೇ ಶಿಕ್ಷಣ ಮುಗಿದರೆ ಹಲವಾರು ರೀತಿಯಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೀಮ್ಗಳಿವೆ ಅದರಲ್ಲಿ ನಿಮಗೆ ಎಲ್ಲ ಸ್ಕೀಮ್ಗಳನ್ನು ಸ್ ಉಪಯೋಗಿಸಿ ನಿಮ್ಮ ನಿಮ್ಮ ದಿನನಿತ್ಯ ಒಂದು ಜೀವನವನ್ನು ನಡೆಸುವುದಕ್ಕೆ ಒಂದು ಒಂದು ಸಾಕಷ್ಟು ಅನುಕೂಲವಾಗುತ್ತದೆ ಅದರಿಂದ ನೀವು ಶಿಕ್ಷಣದ ಬಗ್ಗೆ ಬಹಳ ಕೇವಲ್ವಾಗಿ ನೋಡುವ ಶಿಕ್ಷಣವನ್ನು ಪ್ರತಿಯೊಬ್ಬರು ತನ್ನ ತಮ್ಮ ಪಾಡಿಗೆ ಒಂದು ಓದಿಕೊಂಡು ಹೋದರೆ ಒಂದು ಕನಿಷ್ಠ ಒಂದು ಶಿಕ್ಷಣವನ್ನು ನೀಡುತ್ತದೆ ಗಂಡು ಆಗಲಿ ಹೆಣ್ಣಾಗಲಿ ಅವರಿಗೆ ಒಂದು ಸರಿಯಾದ ಒಂದು ಶಿಕ್ಷಣವನ್ನು ನೀಡಿದರೆ ಅವ್ರಿಗೆ ಒಂದು ಮುಂದೆ ಅನುಕೂಲವಾಗುತ್ತದೆ ಅಂತ ಹೇಳ್ಬೋದು